ನನ್ನ ನೆಚ್ಚಿನ ಪ್ರಕಾರಗಳಲ್ಲಿ ಮಹಾಭಾರತ ಪುಸ್ತಕವನ್ನೇ ತಗೋಬೋದು ಮಹಾಭಾರತದಲ್ಲಿ ಎಂತೆಂತಹ ಚರಿತ್ರೆಯ ಎಂತೆಂತಹ ಚರಿತ್ರೆಯ ಘಟನೆಗಳನ್ನು ನಾವು ಕಾಣ್ಬೋದು ಎಂತೆಂತಹ ವ್ಯಕ್ತಿತ್ವಗಳನ್ನು ಕಾಣ್ಬೋದು ಒಳ್ಳೆಯ ಒಳ್ಳೆಯ ಗುಣಗಳಲ್ಲಿ ಪಾಂಡವರ ಧರ್ಮರಾಯನ ತಗೊಂಡ್ರೆ ಭೀಮ ಅರ್ಜುನ ನಕುಲ ಸಹದೇವ ಕುಂತಿ ಕರ್ಣ ಈ ರೀತಿ ತಗೊಂಡ್ರೆ ಕೆಟ್ಟಂತಹ ನಡತೆ ಗುಣಗಳಲ್ಲಿ ದುರ್ಯೋಧನ ದುಶ್ಯಾಸನ ದುರ್ನಿಜ ದುರ್ವಿನೀತ ಈ ರೀತಿ ಮುಂತಾದ ನೂರ ಒಂದು ಜನಾನೂ ನಾವು ಕಾಣ್ಬೋದು ಇವರು ಆಸ್ತಿಗಾಗಿ ಯಾವ ರೀತಿ ತನ್ನ ಈ ಜಗಳಗಳನ್ನು ಆಡಿದರು ಅಂತ ನಾವು ಕಾಣ್ಬೋದು ಪ್ರಕಾರಗಳು ಅಂತ ಬಂದಾಗ ಜೀವಮಾನ ಪೂರ್ತಿ ಯಾವುದಾದರೊಂದು ಪುಸ್ತಕ ಓದಬೇಕು ಅಂತ ಬಂದರೆ ಮಹಾಭಾರತವೇ ಓದ್ಬೋದು ಅದು ಒಂದು ಐತಿಹಾಸಿಕ ಪುಸ್ತಕವಾಗಿದೆ ಹಿಂದೂಗಳಿಗೆ ಹಿಂದೂಗಳಿಗೆ ಪವಿತ್ರ ಗ್ರಂಥವೇ ರಾಮಾಯಣ ಮಹಾಭಾರತ ಅಂತ ಹೇಳ್ಬೋದು ಮತ್ತು ಅದನ್ನು ಓದೋದ್ರಿಂದ ನಮಗೆ ಯಾವ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಬಾಳಬೇಕು ಅಂತ ಅರ್ಥ ಆಗುತ್ತೆ ಅದೇ ರೀತಿ ನಾವು ಒಂದು ಯಾವುದಾದರೂ ಒಂದು ಪುಸ್ತಕವನ್ನು ಓದ್ತಾ ಇದ್ದೀವಿ ಅಂತ ಬಂದಾಗ ಅದರಿಂದ ಒಳ್ಳೆಯ ಗುಣಗಳನ್ನೂ ನಾವು ಅನುಸರಿಸ್ಕೋಬೋದು ಕೆಟ್ಟ ಗುಣಗಳನ್ನು ಬಿಡ್ಬೋದು ಅಂದರೆ ಜಗತ್ತಿನಲ್ಲಿ ಯಾವ ಯಾವ ರೀತಿ ಒಬ್ಬ ವ್ಯಕ್ತಿಗಳು ಇರ್ತಾರೆ ಅಂತ ನಮಗೆ ಅರ್ಥವಾಗುತ್ತೆ ಆದ್ದರಿಂದ ಮಹಾಭಾರತವನ್ನು ಓದೋದ್ರಿಂದ ಕೂಡ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೋದು ಯಾವ ರೀತಿ ರಸ ಋಷಿಗಳಿದ್ದರು ಹಿಂದಿನ ಕಾಲದಲ್ಲಿ ಯಾವ ರೀತಿ ಧರ್ಮ ಇತ್ತು ಪ್ರಾಮಾಣಿಕತೆ ಇತ್ತು ಅಂತ ನಾವಿದನ್ನೆಲ್ಲ ಕಾಣ್ಬೋದು ಆದ್ದರಿಂದ ಈ ಪ್ರಾಮಾಣಿಕತೇನ ಅಳ್ವಡ್ಸ್ಕೋಬೋದು ಧರ್ಮನಾ ಧರ್ಮನ ಅನುಸರಿಸಬೇಕು ಅಂತ ನಾವು ಕಾಣ್ಬೋದು ಇದನ್ನೆಲ್ಲ ನೋಡ್ಬೋದಾಗಿದೆ